ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಸಮಯ ಏಳುವುದು ಲೇಟ್ ಆದಾಗ ಸಮಯ ತುಂಬ ಆಗ್ಬಿಟ್ಟಿರುತ್ತೆ ಬೇಗ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಆವಾಗ ಬೇಗ ಆಗೋವಂಥ ಅಡಿಗೆ ಅಂದರೆ ಉಪ್ಪಿಟ್ಟು ಉಪ್ಪಿಟ್ಟಿಗೆ ಏನ್ಬೇಕು ರವೆ ಬೇಕು ಈರುಳ್ಳಿ ಬೇಕು ಹಸಿ ಮೆಣ್ಸಿನ ಕಾಯಿ ಬೇಕು ಇಷ್ಟಿದ್ದರೆ ಬೇಗ ಬೇಗ ಒಗ್ಗರಣೆ ಹಾಕಿ ಒಂದು ಕಡೆ ಬಿಸ್ನೀರು ಇಟ್ಟು ಅದನ್ನ ಜೊತೆಗೆ ರವೆ ಹಾಕಿ ಬೇಗ ಉಪ್ಪಿಟ್ಟು ಮಾಡೋವಂಥದ್ದು ಇನ್ನೊಂದು ಅಡಿಗೆ ಯಾವುದು ಅಂತಂತಂದರೆ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಅಡಿಗೆ ಅಂತಂದರೆ ಚಿತ್ರಾನ್ನ ಒಂದು ಕಡೆ ಕುಕ್ಕರಲ್ಲಿ ಅಕ್ಕಿಗೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ಹಾಕ್ಕೊಂಡು ಇಟ್ಟುಕೊಂಡು ಅನ್ನವನ್ನು ಕಲ್ಸಿಬಿಟ್ಟು ಆಗೋವಂಥದ್ದು ಅದಕ್ಕೂ ಹೆಚ್ಚಿನ ಪದಾರ್ಥಗಳೇನು ಬೇಕಾಗಿರಲ್ಲ ಈರುಳ್ಳಿನೇ ಬೇಕಾಗಿರೋದಿಲ್ಲ ಸ್ವಲ್ಪ ಕಡ್ಲೆ ಬೀಜ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರ್ಬೇವಿನ ಸೊಪ್ಪು ಎಣ್ಣೆ ಇದ್ದರೆ ಇದು ಬೇಗ ಆಗೋವಂಥದ್ದು ಅಡಿಗೆಗಳು ಅದೇ ರೀತಿ ಕೆಲಸದಿಂದ ಲೇಟಾಗಿ ಮನೆಗೆ ಬಂದಾಗ ಬೇಗ ಅನ್ನ ಸಾರು ಆಗಬೇಕು ಅಂತಂದರೆ ಬೇಳೆ ಸಾರು ಸಿಂಪಲ್ ಆಗಿ ಬೇಳೆ ಒಂದಿದ್ದು ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಟಮೆಟೊ ಇಷ್ಟು ಇದ್ರೆ ಬೇಗ ಬೇಳೆ ಸಾರು ಮಾಡಿ ಅನ್ನ ಮಾಡಿ ಒಂದು ಹಪ್ಪಳ ಕರೆದಿಟ್ರೆ ಅದು ಅಡಿಗೆ ಬೇಗ ಆಗೋವಂಥದ್ದು ಅದೇ ರೀತಿಯಲ್ಲಿ ಇನ್ನೂ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡೋವಂಥದ್ದು ಟಮೆಟೊ ಗೊಜ್ಜು ಟಮೆಟೊ ಗೊಜ್ಜಿಗು ಹೆಚ್ಚು ಪದಾರ್ಥಗಳೇನು ಬೇಕಾಗಿರೋದಿಲ್ಲ ಖಾರದ ಪುಡಿ ಉಪ್ಪು ಮತ್ತು ಈರುಳ್ಳಿ ಟಮೆಟೊ ಇಷ್ಟಿದ್ದರೆ ಬೇಗ ಟಮೆಟೊ ಗೊಜ್ಜನ್ನು ನಾವು ಮಾಡ್ಕೊಳ್ಳೋ ಅಂಥದ್ದು ಅದಾದ ನಂತರ ಇನ್ನು ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಒಳ್ಳೆಯ ಅಡಿಗೆಯನ್ನು ತಯಾರಿಸೋ ಅಂಥದ್ದು ವಿಧಾನ್ದಲ್ಲಿ ನೋಡಿದ್ರೆ ಹೆಸ್ರ್ ಕಾಳನ್ನು ನೆನೆಸಿ ಇಟ್ಕೊಂಡಿರೋ ಅಂಥ ಹೆಸ್ರ್ ಕಾಳಿಗೆ ನಾವು ಸಾಲಿಡ್ ಮಾಡ್ಕೊಳೊವಂಥದ್ದು ಈ ರೀತಿ ಇರುತ್ತೆ ಸಾಲಿಡ್ಗೆ ಏನು ಬೇಕಾಗಿರೋದಿಲ್ಲ ಸ್ವಲ್ಪ ಕ್ಯಾರೆಟ್ ತುರಿ ಕೊಬ್ಬರಿ ತುರಿ ಹಾಕಿ ಮಾಡಿ ಇಟ್ಟುಬಿಟ್ಟು ತಿನ್ನುವಂಥದ್ದು ಇವೆಲ್ಲ ಮಾಡೋದಕ್ಕೆ ಹೆಚ್ಚಿನ ಸಮ ಸಮಯ ಏನು ಹಿಡಿಸೋದಿಲ್ಲ ಇವಾಗ ನಮಗೆ ಇನ್ನೂ ಬೇಕು ಅಂದರೆ ಬೆಳಗ್ಗಿನ ಟೈಮಲ್ಲಿ ಗಂಜಿಯನ್ನು ಮಾಡ್ಕೊಳ್ಳೋ ಅಂಥದ್ದು ಅದಕ್ಕೂ ರವೆ ಉಪ್ಪು ಇದ್ದು ಇದ್ದರೆ ಸಾಕು ಅದು ರವೆಗಂಜಿ ಮಾಡ್ಕೊಳ್ಳೋ ಅಂಥದ್ದು ಅದಕ್ಕೆ ಹೆಚ್ಚಿನ ಪದಾರ್ಥಗಳು ಬೇಕಾಗಿಲ್ಲ ನಾವು ಕುಡಿದುಬಿಟ್ಟು ಹೋಗೋವಂಥದ್ದು ಓಟ್ಸು ಮತ್ತು ಓಟ್ಸ್ ಒಂದು ಇದ್ದರೆ ಸಮಯ ತುಂಬ ಕಡಿಮೆ ಆಗುತ್ತೆ ಹಾಲೊಂದು ಕಾಯಿಸಿಕೊಂಡು ಹೋಟ್ಸ್ ಹಾಕೊಂಡು ಹೋಗೋವಂಥದ್ದು ಅದೇ ರೀತಿ ಇನ್ನೂ ಕೆಲ್ವೊಂದು ಅಡ್ಗೆಗಳು ಅವಲಕ್ಕಿ ಅವಲಕ್ಕಿ ಆದರೆ ಬೇಯಿಸೋ ರೀತಿನೆ ಇರೋದಿಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೆನೆಸ್ಬಿಟ್ರೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ ಅದೇ ಕಡಿಮೆ ಸಮಯದಲ್ಲಿ ಅವಲಕ್ಕಿ ಮಾಡ್ಕೋಳ್ಳೋ ಅಂಥದ್ದು ಇನ್ನೂ ಒಂದು ಅಡಿಗೆಯಂತಂತಂತಂದ್ರೆ ರಾಗಿ ಗಂಜಿ ಅದಕ್ಕೂ ಅಷ್ಟೆ ರಾಗಿ ಗಂಜಿನೂ ಅಷ್ಟೆ ತುಂಬ ಟೈಮ್ ಹಿಡ್ಸೋದಿಲ್ಲ ಈ ರೀತಿ ಗಂಜಿ ಐಟಮ್ ಮಾಡಿದಾಗ ಪದಾರ್ಥಗಳನ್ನ ನಾವು ಮಾಡ್ಕೋಬೋದು ಅದೇ ರೀತಿ ತರಕಾರಿ ಸೂಪುಗಳು ತರಕಾರಿ ಸೂಪುಗಳು ತರ್ಕಾರಿಗಳೆಲ್ಲ ಕಟ್ ಮಾಡಿ ಇಟ್ಟುಕೊಂಡಿರ್ತೀವಿ ಅದನ್ನು ಹಾಕಿ ಮಾಡೋ ಅಂಥದ್ದು ಇನ್ನು ಇನ್ಶ್ಟೆಂಟ್ ಫುಡ್ಡುಗಳಲ್ಲಿ ಅಂತ ಬಂದಾಗ ಇನ್ಶ್ಟೆಂಟು ಉಪ್ಮಾ ರವೆ ಸಿಗುತ್ತೆ ಅದನ್ನು ಬಿಸ್ನೀರಲ್ಲಿ ಹಾಕಿ ಮಾಡಿಕೊಂಡು ಬೇಗ ಮಾಡ್ಕೊಂಡು ಹೋಗೋ ಅಂಥದ್ದು ಮತ್ತೆ ಮ್ಯಾಗ್ಗಿ ಮ್ಯಾಗ್ಗಿಯನ್ನು ಮಾಡೋ ಅಂಥದ್ದು ಪಾಸ್ತಾನ ಮಾಡೋ ಅಂಥದ್ದು ಇಂಥ ಇದು ಜೆನೆಟಿಕ್ ಫುಡ್ಡುಗಳಲ್ಲಿ ಆ ಫುಡ್ಡುಗಳು ಬರುತ್ತೆ ಮತ್ತು ಕಡಿಮೆ ಪದಾರ್ಥಗಳಲ್ಲಿ ಅಂತಂದರೆ ದೋಸೆ ಹಿಟ್ಟು ನಾವು ಅದನ್ನು ಮಾಡಿ ಇಟ್ಟುಕೊಂಡಿರ್ತೀವಿ ಫ್ರಿಜ್ಜಲ್ಲಿ ಬೇಗ ಎತ್ತಿ ಟೈಮ್ ಸಾಕಾಗಲ್ಲ ಅಂದಾಗ ಒಂದೆರಡು ಮೂರು ದೋಸೆ ಹಾಕೊಂಡು ಚಟ್ನಿ ಮಾಡಿಕೊಂಡು ಹೋಗೋ ಅಂಥದ್ದು ಈ ರೀತಿ ಇರುವಂಥ ಅಡ್ಗೆಗಳನ್ನ ಬೇಗ ಮಾಡ್ಕೊಳ್ಳೋ ಅಂಥದ್ದು ಸಾಮಾನ್ಯವಾಗಿ ನಾವು ಮಾಡೊ ಅಂಥ ಅಡ್ಗೆಗ್ಳು ಗೋಧಿ ದೋಸೆ ದೋಸೆ ರಾಗಿ ರೊಟ್ಟಿ ಇಂಥದ್ದಲ್ಲೆಲ್ಲ ತುಂಬ ಸಮಯ ಹಿಡ್ಸೋದಿಲ್ಲ ಅದನ್ನು ಕಲಿಸಿಟ್ಕೊಂಡು ನಾವು ರೆಡಿಯಾಗಿ ಬೇಗ ಬೇಗ ಮಾಡ್ಕೊಳ್ಳೋ ಅಂಥ ಅಡ್ಗೆಗಳು ಇಷ್ಟೆಲ್ಲ ಸುಮಾರು ಅಡ್ಗೆಗಳು ಇದ್ದಾವೆ ಅದೇ ರೀತಿ ಅಡಿಗೆಗೆ ತುಂಬ ಸಮಯನ ಕೊಡೋದಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಮಹ ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆ ತುಂಬ ಸಮಯ ಕೊಡೊಕ್ಕಾಗಲ್ಲ ಅಂಥವರೆಲ್ಲ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋ ಅಂಥ ಪದಾರ್ಥಗಳು ಇವುಗಳು